ಭಾರತದ ಹವಾಮಾನವು ಈಗ ತುಂಬನೇ ಚೆನ್ನಾಗಿಲ್ಲ ಯಾಕೆಂದರೆ ಇಲ್ಲಿ ಮಳೆಯೇ ಬರುತ್ತಿಲ್ಲ ಹಾಗೂ ನಮ್ಮ ಪ್ರದೇಶದಲ್ಲಿ ರೈತರಿಗೆ ತುಂಬನೇ ತೊಂದರೆಯಾಗುತ್ತಿದೆ ಮಳೆ ಬಾರದ ಕಾರಣ ಅವರಿಗೆ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಹೀಗೆ ಅವರು ಹಲವಾರು ರೀತಿಯಾದಂತಹ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಹಾಗೇ ಒಂದೊಂದು ಸಲ ಮಳೆ ಬರುತ್ತೆ ಒಂದೊಂದು ಸಲ ಬರೋದಿಲ್ಲ ಅಂದರೆ ಒಂದು ವಾರಕ್ಕೊಮ್ಮೆ ಮಳೆ ಬರುತ್ತೆ ಒಂದು ವಾರಕ್ಕೊಮ್ಮೆ ಮಳೆ ಬರೋದಿಲ್ಲ ಹೀಗೆ ಆದರೆ ತುಂಬನೇ ಕಷ್ಟವಾಗುತ್ತದೆ ಹಾಗು ಭಾರತದ ಹವಾಮಾನ ತುಂಬ ಹದಗೆಟ್ಟಿದೆ ದೇಶದ ವಿವಿಧ ವಿವಿಧ ಪ್ರಾಂತ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ಹವಾಮಾನವು ಬದಲಾಗುತ್ತಿದೆ ಮತ್ತು ಹೀಗೆ ಬದಲಾದರೆ ವಾತಾವರಣದಲ್ಲಿ ಪ್ರಕೃತಿ ವಿಕೋಪವಾಗಿ ನಾನಾ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಬೇಕು ತ ಬೇಕಾಗುತ್ತದೆ ಮಾನವರು ಹಾಗೂ ಇದಕ್ಕೆ ನಾವು ಏನಾದರೂ ಮಾಡಬೇಕು ಮತ್ತು ಬೇರೆ ಪ್ರದೇಶವೆಂದರೆ ದುಬೈ ದುಬೈ ಪ್ರದೇಶದಲ್ಲಿ ಹವಾಮಾನವು ತೀರ ಅಂದ್ರೆ ತೀರ ಹದಗೆಟ್ಟಿರುತ್ತದೆ ಅಂದರೆ ಅಲ್ಲಿ ಅವರಿಗೆ ಬಿಸಿಲಿನಿಂದ ಕೆಲಸ ಮಾಡಲೂ ಕೂಡ ಸಾಧ್ಯವಾಗುದಿಲ್ಲ ಹಾಗೇ ಅವರ ತುಂಬನೇ ತೊಂದರೆಯನ್ನು ಅನುಭವಿಸುತ್ತಾರೆ ಹೀಗೆ ಆಗಿದೆ